ಹಾಂ ಹೇಳ್ರಿ ಯಾರು ಆಂ ಹೇಳ್ರಿ ಹಾಂ ಹೇಳಮ್ಮ ಏನು ಬೇಕಾಗಿತ್ತು ಹಾಂ ಮ್ಯಾ ಹಾಂ ರೀ ಸಿಗ್ತಾವೆ ಹಾಂ ಬನ್ರಿ ಮೇಡಮ್ ಸಿಗ್ತಾವೆ ನಮ್ಮ ಅಂಗ್ಡೀಲಿ ಯಾ ಎಲ್ಲ ಥರ ಇರುತ್ತೆ ಚೂಡಿದಾರು ಸ್ಯಾರಿಸ್ ನೈಟಿ ಈ ಥರ ಎಲ್ಲ ಸಿಗುತ್ತೆ ಹಾಂ ಯ ಹಾಂ ಎಲ್ಲ ವೆರೈಟಿ ಸಿಗ್ತವೆ ಎಲ್ಲ ಕ್ವಾಲಿಟಿ ಸಿಗ್ತವೆ ರಿ ಸ್ಯಾರಿ ನೀವು ಯಾವ ಥರ ಹೇಳ್ತಿರ ಆ ಥರ ಬಾರ್ಡ್ರ್ ಸೀರೆ ಇರತ್ತೆ ಸ್ಮೂತ್ ಸೀರೆ ಇದಾವೆ ಕಾಟನ್ ಸೀರೆ ಇರ್ತವೆ ರೇಷ್ಮೆ ಸೀರೆ ಸಿಗ್ತವೆ ಹಾಂ ಡ್ರಸ್ಸೂ ಸಿಗ್ತಾವೆ ಚೂಡಿದಾರ ಪೀಸ್ ಸಿಗ್ತಾವೆ ರೀ ಅಂಬ್ರೆಲ ಫ್ರಾಕು ಅವೆಲ್ಲ ಸಿಗ್ತಾವೆ ಹಾಂ ಎಲ್ಲ ಸಿಗ್ತವೆ ಬನ್ರಿ ನಮ್ಮ ಅಂಗಡಿಗೆ

ಹಾಂ ಓಕೆ ಬನ್ರಿ ಎಲ್ಲ ಥರದ ಸಿ ಎಲ್ಲ ಥರ ಬಟ್ಟೆ ಸಿಗ್ತವೆ ಎಲ್ಲ ಥರ ಕ್ವಾಲ್ಟಿ ಸಿಗ್ತವೆ ಹಾಂ ಸಿಕ್ ಹಾಂ ಸಿಗ್ತವೆ ಬನ್ರಿ ಒಳ್ಳೆಯ ಕ್ವಾಲ್ಟಿ ಒಳ್ಳೆಯ ಬೆಲೆಯಲ್ಲಿ ಸಿಗ್ತವೆ ಒಳ್ಳೆಯ ಕ್ವಾಲ್ಟಿ ಬಟ್ಟೆ ಸಿಗ್ತವೆ ಏನು ರಿ ಹಾಂ ಗಿಫ್ಟೂ ಸಿಗ್ತವೆ ರಿ ಬ ಇಷ್ಟು ಬಟ್ಟೆ ತೊಗೊಂಡ್ರ್ ಅಂತ ಇದಿದ್ದರೆ ಆ ಬಟ್ಟೆ ಮೇಲೆ ಕೊಡ್ತೀವಿ ಹಾಂ ಡಿಸ್ಕೌಂಟೂ ಇರುತ್ತೆ ಆಯಿತು ಬನ್ರಿ ಬನ್ರಿ ಟೈಮಿಂಗ್ ಬೆಳಗ್ಗೆ ಒಂಬತ್ತೂವರೆಲಿದ್ದ ರಾತ್ರಿ ಎಂಟೂವರೆ ತನಕ ಇರುತ್ತೆ ರೀ

ಹ್ಞೂ ಹ್ಞೂ ಬನ್ರಿ ಬನ್ರಿ